ನಾನು ಮೊಬೈಲ್ ಬಗ್ಗೆನೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟ್ ಅಂತೂ ಹೆಲ್ತ್ ಎಫ್ಫೆಕ್ಟು ಮೊಬೈಲಿಂದ ನಮಗೆ ಎಷ್ಟು ಹೆಲ್ತ್ ಆಗುತ್ತಂದರೆ ಈಗ ನಮಗೇನು ಕೆಲಸ ಇಲ್ಲ ಅಂದರೆ ಮೊಬೈಲ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲಲ್ಲೇ ಎಷ್ಟು ಇವಾಗಿನ ಯುವಕ್ರು ಮುಳುಗ್ತಾ ಹೋಗ್ತಿದ್ದಾರೆ ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಬೆನ್ನು ನೋವು ಅವ್ರಿಗೆ ಗೊತ್ತಾಗ್ದಂಗೆ ಎಲ್ಲ ಆಗ್ತಾ ಇರುತ್ತೆ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗುತ್ತಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಮತ್ತು ಆ ಮೊಬೈಲಿಂದನೇ ಇವಾಗ ಲೈಕ್ ಗೇಮ್ಸ್ ಗೇಮ್ಸ್ ಅಂತೂ ತುಂಬ ಲೈಕ್ ಪಬ್ಜಿ ಅಂತೂ ಇವಾಗ ಬ್ಯಾನೆ ಮಾಡಿದ್ದಾರೆ ಪಬ್ಜಿ ಆಡಿ ಆಡಿ ಆಡಿ ಎಷ್ಟೊಂದು ಜನ ಹುಚ್ಚರಾಗಿದ್ದಾರೆ ಇದೆಲ್ಲ ಅಂದರೆ ಈ ಈ ಥರ ಆ್ಯಪ್ಸ್ ಎಲ್ಲ ನಮಗೆ ಸಿಗೋದೆಲ್ಲಿ ಮೊಬೈಲಿಂದನೆ ನಾವು ಗೇಮ್ ಸೆಂಟರ್ಗೆ ಹೋಗಬೇಕು ದುಡ್ಡು ಕೊಟ್ಟು ಆಡಬೇಕು ಅನ್ನೋದು ಆ ಕಾಲ ಆದರೆ ಇವಾಗ ನಮ್ಮ ಅಂಗೈಲಿರೋ ಮೊಬೈಲಲ್ಲೇ ಎಂಥ ಲೋ ಕ್ವಾಲಿಟಿ ಮೊಬೈಲಲ್ಲೂ ಕೂಡ ನಾವು ಗೇಮ್ಸ್ ಆಡ್ಬೋದು ಅದರಿಂದ ನಮ್ಮದು ಸಮಯ ಎಲ್ಲ ವ್ಯರ್ಥ ಆಗತ್ತೆ ನಾವು ಏನು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀವೋ ಅದು ಆಗೋದೆ ಇಲ್ಲ ಇಷ್ಟು ನೆಗೆಟಿವ್ ಆಗಿದೆ ಮತ್ತು ಡ್ರೈವರ್ಸ್ ಓಡಿಸ್ತಾ ಇರ್ತಾರೆ ಡ್ರೈವರ್ಸು ಮೊಬೈಲ್ ಕಾಲ್ ಬರುತ್ತೆ ಡಿಸ್ಟ್ರಾಕ್ಟ್ ಆಗತ್ತೆ ಅಕಸ್ಮಾತ್ ಅವ್ರು ತುಂಬ ಬಿಝಿಯಾಗಿ ಕಾನ್ಸಂಟ್ರೇಟ್ ಆಗಿ ಟ್ರಾಫಿಕ್ಕಲ್ಲಿ ಓಡಿಸ್ತಾ ಇದ್ದಾರಂದರೆ ತುಂಬ ಸೂಕ್ಷ್ಮವಾಗಿ ಅವರು ಓಡಿಸ್ಬೇಕಾಗತ್ತೆ ಮೊಬೈಲ್ ತುಂಬ ಡಿಸ್ಟ್ರಾಕ್ಟ್ ಮಾಡುತ್ತೆ ಸಾಂಗ್ ಕೇಳೋದಂತೆ ಮಾತಾಡ್ಕೊಂಡು ಹೋಗೋದಂತೆ ಲೈಕ್ ಇವಾಗ ಲವರ್ಸ್ ಏನಾದರು ಇದ್ದರೆ ಅದರಲ್ಲೇ ಮುಳ್ಗೋಗ್ತಾರೆ ನಾವು ಏನು ಡ್ರೈವಿಂಗ್ ಮಾಡ್ತಿದ್ದೀವಿ ಎಲ್ಲಿದ್ದೀವಿ ಅಂತಾನು ಗೊತ್ತಾಗ್ತಿರಲ್ಲ ಅಷ್ಟು ಡಿಸ್ಟ್ರಾಕ್ಟ್ ಮಾಡುತ್ತೆ ಇವಾಗಿನ ಯೂಥ್ಸಿಗಂತೂ ತುಂಬ ಯೂಸ್ಫುಲ್ ಇದೆ ಆದರೆ ಯೂಸ್ ಮಾಡ್ಕೊಂತಿಲ್ಲ ಅದರ ಬದ್ಲು ನೆಗೆಟಿವಾಗಿಯೇ ಜಾಸ್ತಿ ಯೂಸ್ ಮಾಡ್ಕೊತಿದಾರೆ ಇವಾಗ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಬಂದಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಂತೂ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ರೀಲ್ಸ್ ನೋಡ್ತ ನೋಡ್ತ ನೋಡ್ತ ಓದೋದು ಕೆಲಸ ಎಲ್ಲ ಮರ್ತೊಗ್ತಿದ್ದಾರೆ ಎಷ್ಟು ಇನ್ಫಾರ್ಮೇಶನ್ ತಿಳ್ಕೊಬೋದು ಆದರೆ ಈ ರೀಲ್ಸಿಂದ ಏನು ಬರಲ್ಲ ಬರಿ ದುಃಖ ನೋವು ಇದೇ ಮೆಂಟಲ್ ಮತ್ತು ಫಿಸಿಕಲಿ ಮೆಂಟಲಿ ಎರಡೂ ವೀಕ್ ಆಗ್ತೀವಿ ನಾವು ಮೊಬೈಲಿಂದ ಮತ್ತು ತುಂಬ ಕೆಟ್ಟ ವಿಷಯಗಳ್ನ ಕೂಡ ನಾವು ತಿಳ್ಕೊತ ಹೋಗ್ತೀವಿ ಅದೂ ಕೆಟ್ಟ ವಿಷಯಗಳು ಯಾವಾಗಲೂ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಇವಾಗಿನ ಯುವಕರಿಗಂತೂ ಅದು ತುಂಬ ಇದೆ ಅದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಮೊಬೈಲಿಂದ ಸ್ಕ್ಯಾಮ್ಸ್ ಎಲ್ಲ ಆಗ್ತಿರುತ್ತೆ ನಾವು ಎಷ್ಟೊಂದು ಮೋಸಗಳನ್ನ ಅನ್ಬೋಸ್ತೀವಿ ಮೊಬೈಲಿಂದ ಆಸೆಗಳನ್ನ ತೋರಿಸ್ತಾರೆ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ಅಂತ ಯಾರಾದರೂ ಒಬ್ಬ ಬಕರಾ ಸಿಕ್ಕರೆ ಸಾಕು ಅದಕ್ಕೆ ಬಿದ್ದೋಗ್ತಾನೆ ಜಸ್ಟ್ ಒಂದು ಮೊಬೈಲಿನ ಫೋನ್ ಕಾಲಿಂದ ಅವ್ನ್ದು ಎಲ್ಲ ಕಳ್ಕೊತಾನೆ ಈ ಮೊಬೈಲಿಂದ ಇಷ್ಟು ನೆಗೆಟಿವಾಗಿದೆ ನೆಕ್ಸ್ಟು ಇವಾಗ ಸಂಬಂಧಗಳನ್ನ ಸಂಬಂಧಗಳಿಗೆ ಬೆಲೆನೇ ಕೊಡ್ತಿಲ್ಲ ಎಲ್ಲರೂ ಅಷ್ಟೆ ಅಪ್ಪ ಅಮ್ಮನಿಂದ ಅಜ್ಜಿ ತಾತನಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲೂ ಈಗ ಮೊಬೈಲು ಎಲ್ಲರೂ ಅದರಲ್ಲೇ ಮುಳ್ಗೋಗ್ತಾರೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಮಾತಾಡಬೇಕು ಅವ್ರ್ರಿವ್ರ್ರತ್ರ ಮಾತಾಡ್ಕೊಬೇಕು ಚೆನ್ನಾಗಿರ್ಬೇಕು ಖುಷಿಯಾಗಿರಬೇಕು ಅವರ ನೋವು ದುಃಖ ಖುಷಿಗಳನ್ನು ಹಂಚ್ಕೋಬೇಕು ಆ ಥರ ಏನು ಇಲ್ಲ ಮೊಬೈಲ್ ನಾನಾಯಿತು ಮೊಬೈಲಾಯಿತು ಒಂದು ಜಾಗ ಚಾರ್ಜರು ಇಷ್ಟಿದ್ದರೆ ಸಾಕು ಪ್ರಪಂಚದಲ್ಲಿ ಏನು ಬೇಕಾಗಿಲ್ಲ ಊಟ ನೀರು ಏನು ಬೇಕಾಗಿಲ್ಲ ಅಷ್ಟು ಇನ್ ಅಡಕ್ ಅಡಿಕ್ಟಾಗಿದೆ ಮೊಬೈಲಿಗೆ ನಮ್ದು ಪ್ರಪಂಚ ಇಲ್ಲ ಅಂತಿಲ್ಲ ಎಲ್ಲದಕ್ಕೂ ಈಗ ಮೊಬೈಲೇ ಬೇಕಾಗಿರೋದು ಒಂದು ಫೋನ್ಪೇ ಆಗಿರಲಿ ಎಲ್ಲದಕ್ಕೂ ಮೊಬೈಲ್ ಹಾಗೇನೆ ಈಗ ಮಲ್ಕೊಬೇಕಾದ್ರು ಜೊತೆಲೇ ಇಟ್ಕೋಬೇಕು ದಿಂಬಡಿಗೆ ಇಟ್ಕೋಬೇಕು ನೋಡಿ ಮೊಬೈಲನ್ನ ದಿಂಬಡಿಗೆ ಜೊತೆಲಿ ಇಟ್ಕೊಂಡು ಮಲ್ಕೊತೀವಿ ರೇಡಿಯೋಸು ಎಷ್ಟು ಆಕ್ಟಿವ್ ಆಗಿರುತ್ತಂದರೆ ಆವಾಗ ನಮ್ಮ ಹೆಲ್ತಿಗೆ ಅಷ್ಟೇ ಡೈರೆಕ್ಟಾಗಿ ಎಫೆಕ್ಟ್ ಬೀಳ್ತಾ ಇರುತ್ತೆ ಅಷ್ಟು ಕಷ್ಟ ಇದೆ ಮೊಬೈಲಲ್ಲಿ ನಾವು ಹೆಂಗೆ ಎಷ್ಟರಲ್ಲಿ ಯೂಸ್ ಮಾಡ್ಕೋಬೇಕೊ ಅಷ್ಟರಲ್ಲಿ ಯೂಸ್ ಮಾಡ್ಕೊಂಡರೆ ಚೆನ್ನಾಗಿ ಇಲ್ಲಾಂದರೆ ನೆಗೆಟಿವ್ ಇಂಪ್ಯಾಕ್ಟ್ಸೆ ಜಾಸ್ತಿ ಇದೆ ಇಷ್ಟೆ ಥ್ಯಾಂಕ್ ಯು